ಅಲೋ ಅಣ್ಣಾ ಇದನ್ನು ನೋಡಿದ್ರಾ ನೀವು ನ್ಯೂಸ್ನ ನ್ಯೂಸ್ನ ನ್ಯೂಸಲ್ಲೆಲ್ಲ ಪಾಕಿಸ್ತಾನದಲ್ಲೆಲ್ಲ ತುಂಬ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಅಂತೆಲ್ಲ ನ್ಯೂಸ್ ಬರ್ತಾ ಇದೆ

ಜನರುಗಳ್ಗೆ ಎಷ್ಟು ಅರಿವನ್ನ ಮೂಡ್ಸಿದ್ರೂ ಸರ್ಕಾರದವ್ರು ಗೊತ್ತಾಗೋದೇ ಇಲ್ಲ ಅವ್ರು ಹೇಳ್ತಾರೆ ಹೆಚ್ಚು ಮಕ್ಕಳು ಮಾಡ್ಕೊಬೇಡಿ ಜನಸಂಖ್ಯೆ ಮಾಡ್ಕೊಂಡ್ರೆ ನಮಗೆ ಭೂಮಿಯೆಲ್ಲ ತುಂಬ ಕಡಿಮೆ ಇದೆ ನಾವೆಲ್ಲ ಈ ರೀತಿ ಇರಬೇಕಂತ ಎಷ್ಟೊಂದು ಅವ್ರಿಗೆ ಜಾಗೃತಿನ ಮೂಡಿಸ್ತಾರೆ ಆದರೂ ಅವ್ರಿಗೆ ತಿಳ್ವಳಿಕೆ ಇಲ್ಲ ಅದ್ರ ಜೊತೆಗೆ ಇವ್ರಿಗಂತುನು ಹ ಈ ಪಾಕಿಸ್ತಾನ ಚೀನಾ ಆ ಕಡೆಯೆಲ್ಲ ಹೋಗ್ಬುಟ್ರೆ ಒಂದೊಂದು ಮನೆಲಿ ಐದೈದು ಮಕ್ಕಳು ಆರಾರು ಮಕ್ಕಳು ಇರ್ತಾರಂತೆ ಅಣ್ಣ ಹ್ಞೂ ಹೌದು ಹೌದು

ಹೌದು ಅಣ್ಣ ಆದರೆ ನಿಮ್ದು ಒಂದು ಸಂಸ್ಥೆನೋ ಏನೋ ಮಾಡ್ಕೊಂಡಿದಿರಲ ಅಣ್ಣ ಆ ಸಂಸ್ಥೆ ಮೂಲಕ ನಿಮ್ಮ ಪಕ್ಕದಲ್ಲಿರೋ ಸರ್ರು ಮೇಡಮ್ಗಳು ಎಲ್ಲರ್ನು ನೀವು ಒಂದು ಸಲ ಮಾತಾಡ್ಕೊಂಡು ನಿಮ್ಮ ಇನ್ಸ್ಟಿಟ್ಯೂಷನಿಂದ ಒಂದು ಜಾಗೃತಿ ಕಾರ್ಯಕ್ರಮ ಮೂಡ್ಸೋಕ್ಕೆ ಒಂದು ಮಾಡಿ ಅಣ್ಣ ಪ್ರೋಗ್ರಾಮನ್ನ

ಹೌದು ಹೌದು ಈಗ ಮ ಇದ್ರಲ್ಲಿ ಬೇರೆ ಯಾವುದೋ ಊರು ಊರಲ್ಲಿ ಮಕ್ಳನ್ನೆಲ್ಲ ಸಾಯಿಸ್ತವ್ರೆ ಭ್ರೂಣ ಹತ್ಯೆ ಮಾಡ್ತವ್ರೆ ಅಂತೆಲ್ಲ ನ್ಯೂಸಲ್ಲಿ ಬಂದು ಬಿಟ್ಟಿತ್ತು ಗಂಡು ಮಕ್ಕಳು ಬೇಕು ಗಂಡು ಮಕ್ಕಳು ಬೇಕು ಅಂತ ಹೆಣ್ಣ್ ಮಕ್ಳನ್ನ ಸಾಯಿಸ್ತಾರೆ ಗಂಡು ಗಂಡು ಅಂತ ಮೂರು ನಾಲ್ಕು ಗಂಡು ಮಕ್ಕಳು ಮಾಡ್ತಾರೆ ಅದರಿಂದ ಉದ್ಯೋಗ ಇರೋಲ್ಲ ನೀವು ಹೇಳ್ದಂಗೆ ಬಡತನ ರೇಖೆ ಜಾಸ್ತಿ ಆಗ್ತದೆ ಆಮೇಲೆ ನಮ್ಮ ಆಹಾರಕ್ಕೂ ಕೊರತೆ ಆಮೇಲೆ ಅದೆಷ್ಟೇ ಸಂಪಾದನೆ ಮಾಡಿದ್ರೂ ಸಾಕಾಗೋಲ್ಲ ಮೂರು ನಾಲ್ಕು ಮಕ್ಳು ಇಟ್ಕೊಂಡರೆ ಅವ್ರು ಏನಾದರೂ ಸರ್ಕಾರದವ್ರು ಕಠಿಣವಾದ ಕ್ರಮವನ್ನು ಕೈಗೊಳ್ಳೋ ರೀತಿಲಿ ಸರ್ಕಾರಕ್ಕೆ ಮುಟ್ಟಂಗೆ ಯಾವುದಾದ್ರೂ ಒಂದು ಸಂಸ್ಥೆ ಕಡೆಯಿಂದ ಅನುವು ಮಾಡಬೇಕು ಅಣ್ಣ

ಇವಾಗ ಕೇರಳ ಕಡೆ ಕೇರಳ ಕಡೇನು ಇದು ಮಕ್ಕಳು ಸಂಖ್ಯೆ ಜಾಸ್ತಿ ಆಗ್ಬಿಟೈತಂತೆ ಅಯ್ಯೋ ನಮ್ಮ ಇವರು ಹೇಳ್ತಿದ್ರು ಪಕ್ಕದ ಮನೆ ಅಕ್ಕ ಕೇರಳ ಮಾತ್ರ ಅಲ್ಲ ಕಣವ್ವ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ಉತ್ತರ ಪ್ರದೇಶ ಎಲ್ಲ ಕಡೆಯೂ ಜನಸಂಖ್ಯೆ ಜಾಸ್ತಿ ಆಗಿಬಿಟ್ಟೈತೆ ಎಲ್ಲೂ ಒಂದು ಅನ್ಕೂಲನೇ ಇಲ್ಲ ಎಲ್ಲ ಕಮ್ಮಿ ಆಗ್ತ ಬರ್ತೈತೆ ನಮ್ಮ ಜನ ಯಾಕೆ ಈ ಥರ ಮಾಡ್ಕೊತೌರೆ ನನಗಂತೂ ತುಂಬ ಬೇಜಾರಾಯ್ತು ಈ ವಿಷಯ ಕೇಳಿ ಹೌದು ಅಣ್ಣ ನೀವು ಆದಷ್ಟು ಬೇಗ ಒಂದು ಜಾಗೃತಿ ಮೂಡಿಸೋ ಕಾರ್ಯಕ್ರಮನ ಮಾಡೋಣ ನಾವು ನಾನು ನಿಮಗೆ ಒಂದು ಹತ್ತು ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ